ಹೌದು ಎಂತ ಬೇಕಿತ್ತು ನಿಮಗೆ ಹಾಂ ಬೆಂಡೆಕಾಯಿ ಈರುಳ್ಳಿ ಶುಂಠಿ ಹೀರೆಕಾಯಿ ಸೋರೆಕಾಯಿ ಪಡವಲಕಾಯಿ ಕ್ಯಾಬೇಜ್ ಎಲ್ಲ ಸಿಗುತ್ತೆ ಈರುಳ್ಳಿ ಕೆಜಿಗೆ ಎಪ್ಪತ್ತೈದು ಇಲ್ಲಿ ಜಿ ಎಸ್ ಟಿ ಎಲ್ಲ ಸೇರಿಸಿ ಅಲ್ವಾ ಕೊಡೋದು ನಾವು ಹಾಗೆ ಕಮ್ಮಿ ಮಾಡಿದರೆ ನಮಗೆ ಸ್ವಲ್ಪ ಲಾಸ್ ಆಗುತ್ತಲ್ಲ ನೀವು ಅವರಿಗೇ ಕಾಲ್ ಮಾಡಿ ಕೇಳ್ಬೋದಿತ್ತಲ್ವ ನಮ್ಗೆ ಯಾಕೆ ಕಾಲ್ ಮಾಡಿದ್ದು ಹಾಗಲ್ಲ ಅಲ್ಲಿ ಫ್ರೆಶ್ ಇಲ್ಲ ನಮ್ಮಲ್ಲಿ ಫ್ರೆಶ್ ಉಂಟು ತರಕಾರಿ ಎಲ್ಲ ಅಲ್ಲೆಲ್ಲ ಕೊಳೆತಿರ್ಬೋದಲ್ಲ ನೀವು ಅಲ್ಲಿ ಹೋಗಲಿಲ್ಲ ಅಲ್ಲವಾ ಅದು ನೋಡಿ ಮ್ಯಾಮ್ ಈಗ ಕೋವಿಡ್ ಆದ ಮೇಲೆ ತರಕಾರಿಯದ್ದೆಲ್ಲ ಬೆಲೆ ಜಾಸ್ತಿ ಆಗಿದೆ ಎಲ್ಲದರದ್ದೂ ಬೆಲೆ ಜಾಸ್ತಿ ಆಗಿದೆಯಲ್ಲ ಹಾಗಿರ್ಬೇಕಾದ್ರೆ ನಮಗೆ ಲಾಸ್ ಅಲ್ಲವಾ ಅದು ನೀವು ಅರ್ಥ ಮಾಡಿಕೊಳ್ಬೇಕಲ್ಲ ಬದನೆಕಾಯಿ ಕೆಜಿಗೆ ಮೂವತ್ತು

ಬೇರೆ ಕ್ಯಾರೇಟ ಬೀನ್ಸ ಪಡವಲಕಾಯಿ ಕ್ಯಾಬೇಜ ಬೀಟ್ರೂಟ ಫ್ರೆಶ್ಶ್ ಫ್ರೆಶ್ಶ್ ಒಂದೂ ಹುಳ ಇಲ್ಲ ಎಲ್ಲ ಫ್ರೆಶ್ ಇದೆ ಬರ್ತೀರಾ ಡೆಲಿವರೀ ಚಾರ್ಜಸ್ ಅಪ್ಲೈ ಆಗುತ್ತೆ

ಹೋಮ್ ಡೆಲವರಿ ಇದೆ ಆದರೆ ಚಾರ್ಜಸ್ ಜಾಸ್ತಿ ಅಪ್ಲೈ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಹಾಂ ನಮ್ದು ಹೇಗೆ ಅಂದರೆ ನಿಮ್ಮದು ಪ್ಲೇಸ್ ಹೇಳ್ಬೋದಾ ಕೊಣಾಜೆನಾ ಎಷ್ಟು ಒಂದು ಐವತ್ತು ರೂಪಾಯಿ ಕಿಲೋಮೀಟ್ರಿಗೆ ಇಪ್ಪತ್ತು

ನೀವೀಗ ಈಗ ಆರ್ಡ್ರ್ ಮಾಡಿದರೆ ಒಂದು ಅರ್ಧ ಗಂಟೆಯೊಳಗೆ ಕಳಿಸ್ಬೋದಪ್ಪ ಆ ಥರ ಆಗೋದಿಲ್ಲ ಅಲ್ಲವಾ ನೀವೇ ಬರ್ಬೋದಾ ಬೇರೆ ಅಲ್ಸಂದೆ ಬೀನ್ಸ ಹಾಂ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಪಾಲಕ್ ಸೊಪ್ಪು ಅಂಥದ್ದೆಲ್ಲ ಇದೆ ನಿಮಗೆ ಯಾವ್ದು ಬೇಕು ಹೇಳ್ತೀರಾ ನೀವು ಹೇಳಿದರೆ ಬರ್ಕೊಳ್ತೇನೆ ಸರಿ